ನನಗೆ ಅಕ್ಕ ತಂಗಿರು ಇಲ್ಲ ಆದರೆ ಅಣ್ಣ ತಮ್ಮ ಇಬ್ಬರೂ ಇದ್ದಾರೆ ಹುಟ್ದಾಗಿಂದ ನಾನು ಹುಡುಗರ ಜೊತೆಗೆ ಬೆಳೆದಿರೋದು ಆ ಥರ ಇದೆ ಅವರೊಂದಿಗೆ ನಿಮ್ಮ ಹೋಲಿಕೆ ಹೇಗಿದೆ ಅಂದರೆ ನಾನು ಹುಡುಗರ್ ಜೊತೆ ಬೆಳಿತಾ ಬೆಳಿತಾ ಹುಡ್ಗ ಹಾಗೆನೇ ನಾನು ಇದ್ದೀನಿ ಅನ್ನೋ ಥರ ಇದೆ ಓದೋದರಲ್ಲಿ ತುಂಬ ಡಿಫ್ರೆನ್ಸ್ ನಾವು ಮೂವರು ಓದೋದರಲ್ಲೇ ಆಗಿರಲಿ ತಿಂಕಿಂಗ್ ಆಗಿರಲಿ ಊಟ ಮಾಡೋದು ಆಗಿರಲಿ ಏನೇ ಕೆಲಸ ಮಾಡೋದಾಗಿರಲಿ ಎಲ್ಲದರಲ್ಲೂ ನಾವು ತುಂಬ ಡಿಫ್ರೆಂಟ್ ಇದ್ದೀವಿ ನಮ್ಮಣ್ಣ ಸ್ವಲ್ಪ ತಿನ್ನುತ್ತಾನೆ ನಾನು ಸ್ವಲ್ಪ ಜಾಸ್ತಿ ನನ್ನ ತಮ್ಮ ಸ್ವಲ್ಪ ಜಾಸ್ತಿ ಆ ಥರ ಆಮೇಲೆ ಓದೋದರಲ್ಲಾಗಿರ್ಲಿ ಅವನು ಅವ್ನಿಗೆ ಅಷ್ಟೊಂದು ವಿದ್ಯೆ ಹತ್ತಿಲ್ಲ ನನಗೆ ನಾನು ಓದೋದೆ ಡಿಫ್ರೆಂಟಾಗಿ ಓದ್ತೀನಿ ನನ್ನ ತಮ್ಮ ಬೇರೆ ಡಿಫ್ರೆಂಟಾಗಿ ಓದ್ತಾನೆ ಒಟ್ಟು ಇಬ್ಬರಲ್ಲೂ ಕಾಂಪ್ಟೇಷನ್ ಇದೆ ಓದ್ತೀವಿ ಚೆನ್ನಾಗಿ ಮತ್ತೆ ವಿಷಯಗಳ್ನ ನಾವು ನಾನು ನನ್ನ ತಮ್ಮ ತುಂಬ ತಿಳ್ಕೊಳ್ಳೋಕೆ ನೋಡ್ತೀವಿ ಆ್ಯಂಡ್ ನಮ್ಮಣ್ಣ ಹಾಗಲ್ಲ ಏ ಬಿಡು ಆ ಥರದ್ದೆಲ್ಲ ಇದೆ ನಾವು ಒಂದೇ ಥರ ಏನು ಇಲ್ಲ ನೋಡೋಕೆ ಮೂವರೂ ಡಿಫ್ರೆಂಟಾಗಿ ಇದ್ದೀವಿ ನಮ್ಮಣ್ಣನೇ ಬೇರೆ ಥರ ನಾನು ಬೇರೆ ಥರ ನನ್ನ ತಮ್ಮನು ಬೇರೆ ಥರ ಇದ್ದಾನೆ ನೋಡೋದಕ್ಕೆ ಇಷ್ಟು